ನಮ್ಮ ನೆಚ್ಚಿನ ಆಹಾರ ಪ್ರಕಾರ ಒಬ್ಬಟ್ಟು ಮತ್ತು ಶ್ರೀಕರಣಿ ನನಗೆ ಒಬ್ಬಟ್ಟು ಎಂದರೆ ಇಷ್ಟ ಏಕೆಂದರೆ ಅದರಲ್ಲಿ ಬೇಳೆ ಬೆಲ್ಲ ಮತ್ತು ಮೈದಾ ಹಿಟ್ಟಿನಿಂದ ಮಾಡಿದ ಪುರಿಯಲ್ಲಿ ಹಾಕಿ ಅದನ್ನು ಎಣ್ಣೆಯಲ್ಲಿ ಕರಿದು ಮತ್ತು ಅದರ ಜೊತೆಗೆ ಮಾವಿನ ಹಣ್ಣಿನ ಶ್ರೀಕರಣಿ ತಿನ್ನಲು ತುಂಬ ರುಚಿ ಆಗಿರುತ್ತದೆ ನನಗೆ ಏನಾದರೂ ಒಬ್ಬಟ್ಟು ತಿನ್ನಲು ಇಷ್ಟವಾದಲ್ಲಿ ನಾನು ನನ್ನ ತಾಯಿಗೆ ಹೇಳುತ್ತೇನೆ ಮಾಡಿಕೊಡಲು ಆಗ ನಮ್ಮ ತಾಯಿಯು ಮಾಡಿ ಕೊಡುತ್ತಾರೆ ಇಲ್ಲವಾದಲ್ಲಿ ನಾನು ಇಲ್ಲಿ ಹೊರಗಡೆ ಹೋಟಲಲ್ಲಿ ತಿನ್ನುತ್ತೇನೆ ಅಲ್ಲಿಯೂ ಸಹ ತುಂಬ ರುಚಿಯಾಗಿರುತ್ತದೆ ಆದರೆ ನಾನು ಮೊನ್ನೆಯಷ್ಟೆ ತಿಂದೆ ಒಬ್ಬಟ್ಟಿನ ಜೊತೆಗೆ ಬಾಳೆಹಣ್ಣಿನ ಶ್ರೀಕರ್ಣಿಯನ್ನು ಆದರೆ ನನಗೆ ಬಾಳೆಹಣ್ಣಿನ ಶ್ರೀಕರ್ಣಿ ಅಷ್ಟು ಇಷ್ಟವಾಗಲಿಲ್ಲ ಮಾವಿನ ಹಣ್ಣಿನ ಶ್ರೀಕರ್ಣಿ ನನಗೆ ತುಂಬ ಇಷ್ಟ ಹಾಗಾಗಿ ನಾನು ಅದನ್ನು ತಿನ್ನಲು ಇಷ್ಟಪಡುತ್ತೇನೆ ನನಗೆ ಒಬ್ಬಟ್ಟು ಮತ್ತೆ ಮಾವಿನ ಹಣ್ಣಿನ ಶ್ರೀಕರ್ಣಿ ಎಂದರೂ ಬಹಳ ಇಷ್ಟ ಆದರೂ ನಮ್ಮ ಆದರೆ ನನಗೆ ಸಿಹಿ ತುಂಬ ಬಹಳ ಇಷ್ಟವಾಗುತ್ತಿಲ್ಲ ಆದರೂ ನನಗೆ ಅದು ಒಬ್ಬ ಒಬ್ಬಟ್ಟು ಮತ್ತು ಮಾವಿನ ಹಣ್ಣಿನ ಶೀಕರ್ಣಿ ಇಷ್ಟ ನಮ್ಮ ಮನೆಯಲ್ಲಿ ಎಲ್ಲರಿಗೂ ಒಬ್ಬಟ್ಟು ಮತ್ತು ಮಾವಿನ ಹಣ್ಣಿನ ಶ್ರೀಕರ್ಣಿ ತುಂಬ ಇಷ್ಟಪಡುತ್ತಾರೆ ನಮ್ಮ ತಂದೆಗೂ ಬಹಳ ಇಷ್ಟ ಹಾಗಾಗಿ ನಮಗೆ ತಿನ್ನಲು ಆದಲ್ಲಿ ನಾವು ಹೊರಗಡೆ ಹೋಟಲ್ಗೆ ಹೋಗುತ್ತೇವೆ ಇಲ್ಲ ಆದಲ್ಲಿ ನಮ್ಮ ತಾಯಿಯು ನಮಗೆ ಅಡುಗೆ ಮಾಡಿ ಕೊಡುತ್ತಾರೆ